ಹಲೊ

ನಮಸ್ತೆ ಹಾಂ

ಹಾಂ ಚಿತ್ರದುರ್ಗ ಸೇರಿಸಬೇಕಂತ ಇದ್ದೀರಾ ಆಂ ನಮ್ಮ ಕಾಲೇಜಲ್ ಎಲ್ಲ ಎಲ್ಲ ಚೆನ್ನಾಗಿ ಸಿಗುತ್ತೆ ನೋಡಿ ಸೇರಿಸ್ಬಿಡಿ ಆಂ ಬಿಟ್ಟಿದ್ದಾರೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಡಿ ಇಲ್ಲಿ ನಮ್ಮ ಕಾಲೇಜ್ ಹತ್ತಿರ ಬನ್ನಿ ಎಲ್ಲ ಡೀಟೇಲಾಗಿ ಹೇಳ್ತಾರೆ

ಫೀಸೆಲ್ಲ ಬಂದು ತಿಳ್ಕೊಂಡ್ಬಿಡ್ರಿ ಫೀಸ್ ಸ್ವಲ್ಪ ಜಾಸ್ತಿ ಇದೆ ಇದೆ ಇಲ್ಲಿ ಆದರೆ ಒಳ್ಳೆಯ ಎಜುಕೇಷನ್ ಒಳ್ಳೆಯ ಎಜುಕೇಷನ್ ಇದೆ ಎನ್ವಿರಾನ್ಮೆಂಟೆಲ್ಲ ಚೆನ್ನಾಗಿದೆ ಇಲ್ಲಿ ಫುಡ್ ಫೆಸಿಲಿಟಿಯು ಎಲ್ಲ ಇದೆ ವ್ಯಾನು ಇಲ್ಲೇ ಕರ್ಕೊಂಡೋಗಿ ಅವರೇ ಕರ್ಕಂಡ್ಬಂದು ಬಿಡ್ತಾರೆ ಆಂ ವ್ಯಾನ್ ಇದೆ ಆಂ ಇದೆ ಯಾವ ಕಾಂಬಿನೇಷನ್ ಹ್ಞೂಂ ಎಷ್ಟು ಪರ್ಸೆಂಟೇಜ್ ಆಗಿದೆ ಆಂ ಊಂ ಬನ್ನಿ ಬನ್ನಿ ಸೀಟ್ ಇದ್ದಾವೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಡಿ ಹ್ಞೂ ಚೆನ್ನಾಗಿದೆಮ್ಮ ಕಾಲೇಜು ಆಂ ಊಂ ಬೆಳೆ ಟೆಂತಿಂದ ಟೆನ್ನಿಂದ ಫೋರ್ ತಟ್ಟಿವರೆಗೂ ಕಾಲೇಜ್ ಟೈಮಿಂಗ್ಸು ಆಂ ಈ ವೀಕಲ್ಲೇ ಅಡ್ಮಿಷನ್ ಆದರೆ ಒಳ್ಳೆಯದು

ಸೀಟೆಲ್ಲ ಇದ್ದಾವೆ ಬನ್ನಿ ಇನ್ನೂ ಅಷ್ಟೊಂದು ಜನ ಏನೂ ಇನ್ನೂ ಎಕ್ಸಾಮ್ಗಳು ಅವರು ಸಪ್ಲಿ ಇನ್ನೂ ಇದ್ದಾವಲ್ಲ ಅವ್ರದ್ದು ಎಲ್ಲ ಬರ್ಬೇಕು ಅನ್ ಹಾಂ ಓಕೆ ತ್ಯಾಂಕ್ಸ್ ಆಂ ಬಂದು ಒಂದು ಸಾರಿ ಮೀಟಾಗಿಬಿಡ್ರಿ ಸರಿ